ನಾವು ಬೆಳೆಸಲು ಬಯಸುವ ಸಸ್ಯಗಳೆಂದರೆ ಚೆಂಡು ಹೂ ಮಲ್ಲಿಗೆ ಮತ್ತು ಕನಕಾಂಬರ ದಾಸವಾಳ ಯೆ ಗುಲಾಬಿ ಇನ್ನೂ ಇತರೆ ಸಸ್ಯಗಳನ್ನು ನಾವು ಬೆಳೆಸಬಹುದು ನರ್ಸರಿ ಇಂದ ನಾನು ಒಂದು ಸಸ್ಯವನ್ನು ತೆಗೆದುಕೊಂಡು ಬಂದಿದ್ದೆ ಅದು ತಂದು ದಿನಕ್ಕೆ ಎರಡು ಬಾರಿ ನೀರನ್ನು ಹಾಕಿ ಬೆಳೆಸಿ ಮತ್ತು ರಸಗೊಬ್ಬರ ರಾಸಾಯನಿಕ ಗೊಬ್ಬರವನ್ನು ಅದರಲ್ಲಿ ಮಿಕ್ಸ್ ಮಾಡಿ ತುಂಬ ಚೆನ್ನಾಗಿ ಬೆಳೆಸಲು ಬಯಸಿದ್ದೆ ಮಲ್ಲಿಗೆ ಹೂವಿನ ಗಿಡದಿಂದ ಮ ಹೂವುಗಳನ್ನು ಹೂವುಗಳನ್ನು ಬೆಳೆಸಿ ಹೂವನ್ನು ಕಿತ್ತು ತಂದು ಮಾ ಅದನ್ನು ಕಟ್ಟಿ ಮಾರುವುದಕ್ಕಾಗಿ ಅದರಿಂದ ತುಂಬ ಲಾಭ ಬರುತ್ತದೆ ಹಾಗೂ ಲಾಭ ಅಥವಾ ಲಾಭವಾಗಬಹುದು ಇಲ್ಲವೆಂದರೆ ನಷ್ಟವೂ ಆಗಬಹುದು ನಮಗೆ ಅಂತೂ ತುಂಬನೇ ಲಾಭ ಆಗಿದೆ ನಷ್ಟ ಆಗಿದೆ ಎಂದು ಭಾವಿಸಿಕೊಳ್ಳಬಾರದು ಹಾಗಾಗಿ ತ ನಾವು ಇನ್ನೂ ಕೆಲವು ತರಕಾರಿ ಟೊಮಾಟೊ ಅದು ಟೊಮಟೊ ಗಿಡವನ್ನು ಟಮ್ ಬೀಜವನ್ನು ಉದುರಿಸಿ ನಾವು ಟಮಟೊವನ್ನು ಬೆಳೆಸಬಹುದು ಹಾಗೆಯೇ ಕಾಪ್ಸಿಕನ್ ಮೆಣಸಿನಕಾಯಿಯನ್ನು ಬೆಳೆಸಬಹುದು ಇನ್ನೂ ತ ಹಲವಾರು ತರಕಾರಿಗಳನ್ನು ಬೆಳೆಸಲು ತುಂಬನೇ ಇಷ್ಟ ಪಡುತ್ತೇನೆ ನಾನು ನನ್ನ ಮನೆಯ ಸುತ್ತಮುತ್ತಲಿನಲ್ಲಿ ಯಾವ ಯಾವುದೇ ಗಿಡವಿಲ್ಲದನ್ನ ಪ್ರತಿಯೊಂದು ಗಿಡವನ್ನು ನೆಟ್ಟು ಅದಕ್ಕೆ ದಿನ ಎರಡು ಟೈಮ್ ನೀರನ್ನು ಹಾಕಿ ಬೆಳೆಸಿದ್ದೇನೆ ನನ್ನ ನಮ್ಮ ಮನೆಯಲ್ಲಿ ಕೆಂಪು ದಾಸವಾಳ ಮತ್ತು ಬಿಳಿ ದಾಸವಾಳ ಹಾಗೂ ಹಳದಿ ಮತ್ತು ದ ಅರಶಿನ ಮತ್ತು ಕೇಸರಿ ಕಲರ್ ಕೇಸರಿ ದಾಸವಾಳ ಹಾಗೆಯೇ ಚೆಂಡು ಹೂ ಕೇಸರಿದು ಚೆಂಡು ಹೂ ಮತ್ತು ಹಳದಿ ಕಲರ್ ಚೆಂಡು ಹೂವನ್ನು ಬೆಳೆಸುತ್ತಿದ್ದೇನೆ ಚೆಂಡು ಹೂವಿನಿಂದ ದೇವಸ್ಥಾನಗಳಲ್ಲಿ ಪೂಜೆ ಮಾಡಲು ಅಲಂಕರಿಸಲು ತುಂಬ ಅಗತ್ಯವಾದ ಹೂವು ಹಾಗೂ ಮಲ್ಲಿಗೆ ಹೂವು ಎಲ್ಲರಿಗೂ ತುಂಬ ಇಷ್ಟವಾದ ಹೂವು ಹಾಗಾಗಿ ಅದನ್ನು ಬೆಳೆಸಿ ನಾವು ಮಾರಾಟ ಮಾಡಬಹುದು ಹಾಗೆಯೇ ಒಂದಷ್ಟು ಖಾಲಿ ಜಾಗದಲ್ಲಿ ತರಕಾರಿಗಳನ್ನು ನೆಟ್ಟು ಅದಕ್ಕೆ ದಿನ ಎರಡು ತಾಸು ಅಥವಾ ಬೆಳಗ್ಗೆ ಸಾಯಂಕಾಲ ನೀರನ್ನು ಹಾಕಿ ಬೆಳೆಸುವುದು ಬೆಳೆಸಿದ ನಂತರ ಅದನ್ನು ತರಕಾರಿಗಳನ್ನು ಮಾರ್ಕೆಟ್ನಲ್ಲಿ ಮಾರಾಟ ಮಾಡಲು ಕೊಡುತ್ತೇವೆ ಹಾಗಾಗಿ ಅಲ್ಲಿನ ಹೂವುಗಳನ್ನು ನಾವು ಇನ್ನೂ ಹೆಚ್ಚಿನ ದಾಗಿ ಬೆಳೆಸಬಹುದು ಹಾಗಾಗಿ ಹೂವುಗಳನ್ನು ಬೆಳೆಸುವುದು ನನಗೆ ತುಂಬ ಇಷ್ಟ ಮತ್ತು ಮಾವಿನ ಗಿಡವನ್ನು ನೆಟ್ಟರೆ ಮಾವಿನಕಾಯಿ ದೊರೆಯುತ್ತದೆ ಅದು ಮರವಾಗಿ ತುಂಬ ಎತ್ತರವಾಗಿ ಬೆಳೆದು ಅದು ಹಣ್ಣು ಹೂವು ಇವನ್ನೆಲ್ಲ ಕೊಡುತ್ತದೆ ಹಾಗೂ ದಾಳಿಂಬೆ ಗಿಡವನ್ನು ನೆಟ್ಟರೆ ಅದು ನಮಗೆ ಹಣ್ಣು ಕೊಡುತ್ತದೆ ಹಣ್ಣು ದಾಳಿಂಬೆ ಮಾವು ಇವೆರಡರನ್ನೂ ಮಾರಾಟ ಮಾಡಲು ಮಾರಾಟ ಮಾಡಿದರೆ ತುಂಬನೇ ಸುಂದರ ಅದು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿದರೆ ಲಾಭ ಮ ಲಾಭ ಗಳಿಸಬಹುದು ಹಾಗಾಗಿ ಲಾಭದಿಂದ ತುಂಬನೇ ಮನೆಯ ಖುಷಿ ಮನೆಯಲ್ಲಿ ಯಾವುದೇ ಕಷ್ಟ ಇದ್ದರೂ ಲಾ ಬರುವ ಹಣದಿಂದ ನಾವು ಜೀವನ ಸಾಗಿಸಬಹುದು ಹಾಗಾಗಿ ನೀವು ಕೂಡ ಮನೆಯಲ್ಲಿ ಕೆಲವು ಹೂವುಗಳ ಹೂವುಗಳ ಗಿಡವನ್ನು ನೆ ಸಸ್ಯಗಳನ್ನು ನೀವು ನೆಡಬಹುದು ಹಾಗಾಗಿ ನೆಟ್ಟರೆ ನಿಮಗೂ ತುಂಬ ಅಗತ್ಯವಾಗುತ್ತದೆ ಹಾಗಾಗಿ ಈ ನಿಮಗಿಷ್ಟ ಬಂದಷ್ಟು ಹೂವುಗಳನ್ನು ನೆಟ್ಟು ತುಂಬಾ ಲಾಭಗಳಿಸಬಹುದು ಹೂವಿನಿಂದಾಗಿರಬಹುದು ಅಥವಾ ತರ್ಕಾರಿಗಳಿಂದಾಗಿರಬಹುದು ಯಾವುದಲಿಂದಲಾದರೂ ನೀವು ಏನಾದರು ಸರಿ ಬೆಳೆಸಬಹುದು ಹಾಗಾಗಿ ನಾವು ಹೂವುಗಳು ತರಕಾರಿಗಳನ್ನು ಬೆಳೆಸುವುದರಿಂದ ನಮಗೆ ಹೆಚ್ಚಿನ ಲಾಭ ಗಳಿಸಬಹುದು ಆಗ ಈ ಸಸ್ಯಗಳನ್ನು ಇಷ್ಟ ಪಟ್ಟು ಬೆಳೆಸಿ ನೀವು ಹಾಗೆಯೇ ನಾನು ನರ್ಸರಿಯಿಂದ ಮತ್ತೊಂದು ಗಿಡವನ್ನು ತಂದಿದ್ದೆ ಎರಡು ತಿಂಗಳಿಗೆ ಅದು ಆಲ್ಮೋಸ್ಟ್ ಸ್ವಲ್ಪ ಎತ್ತರಕ್ಕೆ ಬೆಳೆದಿತ್ತು ದಿನ ಬೆಳಗಾದರೆ ಗಿಡಗಳಿಗೆ ನೀರನ್ನು ಹಾಕುವುದು ನಾನೇ ಅದನ್ನು ಸಂರಕ್ಷಣೆ ಮಾಡುತ್ತಿದ್ದೆನು ಹಾಗಾಗಿ ಆ ಯಾವ ಗಿಡವನ್ನು ನೆಟ್ಟರೆ ಸ್ ಪರಿಸರ ಗಳ್ನು ಉಳಿಸಬಹುದು ಹಾಗಾಗಿ ಕಾಡನ್ನು ಯಾವತ್ತಿಗೂ ನಾಶ ಮಾಡಬಾರದು ಕಾಡಿದ್ದರೆ ಎಲ್ಲರಿಗೂ ತುಂಬನೇ ಉಪಯುಕ್ತ ಸಸ್ಯಗಳಿಂದ ಆಕ್ಸಿಜನ್ ಸಿಗಬಹುದು ನಮಗೆ ಅದಕ್ಕಾಗಿ ನೀವು ಯ್ ಸಸ್ಯಗಳನ್ನು ಬೆಳೆಸಿ ಹಾಗೂ ಹೂವಿನ ಗಿಡಗಳನ್ನು ಬೆಳೆಸಿದರೆ ತುಂಬನೇ ಉಪಯುಕ್ತ ನಮಗೆ ಅವಶ್ಯಕತೆಗೆ ತಕ್ಕಂತೆ ನಾವು ಬಳಸಿಕೊಳ್ಳಬಹುದು ಹೂವನ್ನಾಗಿರಬಹುದು ಅಥವಾ ತರಕಾರಿ ಹಣ್ಣುಗಳು ಯಾವುದಾದರು ಸರಿ ಹಾಗೂ ನಾವು ಒಲದಲ್ಲಿ ನಮಗೆ ಒಂದಷ್ಟು ಜಮೀನಿನ ಇದ್ದರೆ ಅದರಲ್ಲಿ ಆಲುಗೆಡ್ಡೆ ಅಥವಾ ಹುರುಳಿಕಾಳು ಮತ್ತು ಇವನ್ನೆಲ್ಲ ಬಿತ್ತಿದರೆ ನಮಗೆ ಅದರಿಂದ ತುಂಬನೇ ಲಾಭ ಗಳಿಸಬಹುದು ಹಾಗಾಗಿ ಇನ್ನೂ ಹಲವಾರು ತರಕಾರಿ ಆಗಿರಬಹುದು ಹೂವುಗಳನ್ನು ನಾವು ಅಲ್ಲಿ ಬಿತ್ತಿದರೆ ನಮಗೆ ತುಂಬನೇ ಲಾಭ ಗಳಿಸಲು ಸಾಧ್ಯ ಹಾಗಾಗಿ